ನಮ್ಮ ಪ್ರದೇಶದಲ್ಲಿ ಇರುವಂತಹ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಮಹತ್ವವಿರುವ ಪ್ರವಾಸಿ ತಾಣ ಅಥವಾ ನಗರ ಅಂತ ಹೇಳಿದರೆ ಅದು ಮೈಸೂರು ಮೈಸೂರು ಅತ್ಯಂತ ಹೆಚ್ಚಿನ ಹೆಗ್ಗಳಿಕೆಗೆ ಒಳಗಾಗಿರತಕ್ಕಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂತಹ ಪ್ರವಾಸಿ ತಾಣ ಅತವಾ ನಗರ ಅಂತಲೇ ಹೇಳ್ಬೋದು ಇಲ್ಲಿ ಧಾರ್ಮಿಕ ಭಕ್ತಿ ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲು ಅಚ್ಚಳಿಯದೆ ತುಂಬಿದೆ ಇಲ್ಲಿಯ ಆರಾಧ್ಯ ದೈವ ಈ ಒಂದು ಪ್ರದೇಶದ ಆರಾಧ್ಯ ದೈವ ಯಾರು ಅಂತ ಹೇಳೋದಾದರೆ ತಾಯಿ ಚಾಮುಂಡೇಶ್ವರಿ ಅಂತ ಹೇಳಬಹುದು ತಾಯಿ ಚಾಮುಂಡೇಶ್ವರಿ ತನ್ನ ಏನು ಒಂದು ಭೂಮಿಯನ್ನು ಭೂಮಂಡಲವನ್ನ ಕಾಪಾಡಲಿಕ್ಕೆ ರಾಕ್ಷಸರಿಂದ ಭೂಮಂಡಲವನ್ನ ಕಾಪಾಡಲಿಕ್ಕೆ ಅಸುರನಾದಂತಹ ಮಹಿಷಾಸುರನನ್ನು ಕೊಂದು ತನ್ನ ಮಕ್ಕಳನ್ನು ಉಳಿಸ್ತಾಳೆ ಚಂಡ ಮುಂಡರನ್ನು ವಧೆ ಮಾಡಿ ಎಲ್ಲ ಅಮಾಯಕ ಮನುಷ್ಯರ ಜೀವವನ್ನು ಕಾಪಾಡ್ತಾಳೆ ಆದ್ದರಿಂದ ಆ ತಾಯಿಯ ಹೆಸರಿನಲ್ಲಿ ಪ್ರತಿ ವರ್ಷವು ನಾವು ದಸರಾ ಪ ಹಬ್ಬವನ್ನು ಮಾಡುವುದರ ಮೂಲಕ ವಿಜಯ ದಶಮಿ ಒಂಬತ್ತು ದಿನಗಳು ಒಂದೊಂದು ತಾಯಿಯ ಅವತಾರ ಶಾರದೆ ಕಾಳಿ ಕೂಶ್ಮಾಂಡ ಬ್ರಹ್ಮಚಾರಿಣಿ ಅನ್ನಪೂರ್ಣೇಶ್ವರಿ ದುರ್ಗಿ ಕಾಳಿಕಾಂಬೆ ಚಾಮುಂಡೇಶ್ವರಿ ಹೀಗೆ ಹಲವಾರು ರಿ ಶಾರದಾಂಬೆ ಹೀಗೆ ಹಲವಾರು ರೀತಿಯ ಹೆಸರುಗಳಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಿಕೊಂಡು ನಂತರ ಒಂಬತ್ತನೇ ದಿನದಂದು ಆಯುಧ ಪೂಜೆಯನ್ನು ಆಚರಿಸಿ ನಾವು ಬಳಸ ನಾವು ದಿನನಿತ್ಯ ನಮ್ಮ ಕೆಲಸ ಕಾರ್ಯಗಳಲ್ಲಿ ಬಳಸುವಂತಹ ಆಯುಧಗಳನ್ನು ಇಟ್ಟು ಅದಕ್ಕೆ ಭಕ್ತಿಯಿಂದ ಪೂಜೆಯನ್ನು ಮಾಡಿ ನಮನವನ್ನು ಸಲ್ಲಿಸುತ್ತೇವೆ ಹಾಗೆ ಹತ್ತನೇ ದಿನ ವಿಜಯ ದಶಮಿ ಅನ್ನು ಆಚರಿಸುತ್ತೇವೆ ಆ ವಿಜಯ ದಶಮಿಯ ದಿನ ಮಹಿಷಾಸುರನನ್ನು ಕೊಂದಂತಹ ದಿನ ವಧೆಯಾದಂತಹ ದಿನ ಅಂದು ತಾಯಿ ವಿಜಯವನ್ನು ಸಾಧಿಸಿದಳು ಆದ್ದರಿಂದ ನಾವು ಅಂದು ಒಂದು ಮೈಸೂರಿನಲ್ಲಿ ಅಂಬಾರಿಯನ್ನು ಹೊರುವುದರ ಮೂಲಕ ತಾಯಿಯನ್ನು ಅದರೊಳಗಡೆ ಕೂರಿಸಿ ಇಡೀ ಮೈಸೂರು ನಗರದಲ್ಲಿ ತಾಯಿಯ ಮೆರವಣಿಗೆಯನ್ನು ಆನೆಯ ಮೇಲೆ ಮಾಡುತ್ತೇವೆ ಅಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತಹ ವಿವಿಧ ಜಿಲ್ಲೆಗಳ ಸಾಂಸ್ಕೃತಿಕವಾಗಿ ಅವು ಪ್ರತಿಬಿಂಬಸುವಂತಹ ಕೆಲವೊಂದು ಮಾದರಿ ವಸ್ತುಗಳನ್ನು ವಸ್ತು ಪ್ರದರ್ಶನದ ರೀತಿ ಮೆರವಣಿಗೆಯಲ್ಲಿ ಸಾಗಿಸಲಾಗುತ್ತದೆ ನಂತರ ಅಂತಿಮವಾಗಿ ತಾಯಿ ಚಾಮುಂಡೇಶ್ವರಿ ದೇವಿಯು ಎಲ್ಲರಿಗು ದರ್ಶನವನ್ನು ನೀಡುತ್ತಾ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಭಕ್ತಿಯಿಂದ ಶ್ರದ್ದೆಯಿಂದ ಆ ಒಂದು ಕಾರ್ಯವನ್ನು ಸಲ್ಲಿಸುತ್ತಾ ಬಂದಿದ್ದು ಆ ಒಂದು ಪ್ರಶಾಂತತೆಯನ್ನು ಆ ತಾಯಿ ಬಂದಾಗ ಇರತಕ್ಕಂಥ ಒಂದು ಧಾರ್ಮಿಕ ವೈಭವತೆಯನ್ನು ಭಕ್ತಿಯನ್ನು ನಾವು ಅಂದು ಕಾಣಬಹುದಾಗಿದೆ ಇದು ನಮ್ಮ ಪ್ರದೇಶದಲ್ಲಿ ಇರತಕ್ಕಂತಹ ಸಾಂಸ್ಕೃತಿವಾ ಸಾಂಸ್ಕೃತಿಕವಾಗಿ ಇರತಕ್ಕಂತಹ ಒಂದು ಭಕ್ತಿಯ ಪ್ರದೇಶದಲ್ಲಿರತಕ್ಕಂತಹ ಪ್ರೀತಿ ಅಂತಲೇ ಹೇಳಬಹುದು